ಮುಂಚೆ ಟಿ ವಿಲ್ಲದಾಗ ಫ್ಯಾಮಿಲಿ ಫ್ಯಾಮಿಲಿ ಎಲ್ಲ ಕುತ್ಕಂಡು ಮಾತಾಡ್ಕಂಡು ಊಟಗಳು ಮಾಡ್ಕಂಡು ಇದು ಮಾಡ್ಕ್ಯಂಡು ಇರೋವ್ರು ಈಗ ಹೆಣ್ಮಕ್ಳು ಮಾತ್ರ ಟಿ ವಿ ಮುಂದೆ ಕುತ್ಕಂದು ಟಿ ವಿ ನೋಡ್ತಿರ್ತಾರೆ ಗಂಡು ಮಕ್ಕಳು ಕೆಲಸ ಮಾಡ್ಕೊಂಡು ಮನೆಗೆ ಬಂದರೂ ಊಟ ಕೇಳಿದರೆ ಊಟ ಐಟಮ್ ಕೊಡೋಲ್ಲ ನೀರು ಕೇಳಿದರೆ ನೀರು ಕೊಡೋಲ್ಲ ಏನು ಸೀರಿಯಲ್ಗಳು ಅಂತ ನೋಡ್ಕನ್ ಕುತ್ಕಂಬಿಡ್ತಾರೆ ಊಟ ಐಟಮ್ ಕೊಡು ಹೊಟ್ಟೆ ಹಸಿತೈತೆ ಅಂದರೆ ಇಲ್ಲ ತಡಿ ನನ್ನ ಸೀರಿಯಲ್ ಮುಗೀಬೇಕು ಅಂತಾರೆ ನನ್ನ ಕೊಡೋಲ್ಲ ಅಂತಾರೆ ನಾನು ಮಾಡೋದೆ ಇಲ್ಲ ಅಡಿಗೆ ನೀನು ಏನು ಮಾಡ್ತೀಯಾ ಅಂತಾರೆ ಟಿ ವಿ ಸೀರಿಯಲ್ಲು ಟಿ ವಿ ಇದರಿಂದ ಎಷ್ಟು ಹುಚ್ಚಾಗಿದಾರೆ ಅಂದ್ರಿಂದ ಹೆಣ್ಮಕ್ಳು ಅಷ್ಟು ಇದಾಗಿ ಬಿಟ್ಟಿದಾರೆ ಮುಂಚೆ ಫ್ಯಾಮಿಲಿ ಫ್ಯಾಮಿಲಿ ಎಲ್ಲ ಕುತ್ಕಂಡ್ ಒಂದು ಜಾಗದಲ್ಲಿ ಊಟ ಮಾಡ್ಕಂಡು ಮಾತಾಡ್ಕಂಡು ಹೊರಗಡೆ ಒಳಗಡೆ ಕುತ್ಕಂಡ್ ಎಷ್ಟು ಚೆನ್ನಾಗಿ ಎಬ್ಬೆ ಎದುರುಗಡೆ ಮನೆ ಪಕ್ಕದ ಮನೇವ್ರೆಲ್ಲ ಕುತ್ಕಂಡ್ ಮಾತಾಡೋರು ಈಗೇನು ಸ್ ಸೀರ್ಯಲ್ಲು ಸೀರ್ಯಲ್ಲು ಸೀರ್ಯಲ್ಲು ಅವ್ರು ಬರೀ ಟಿ ವಿ ಮುಂದೆನೇ ಆಗೋಯಿತು ಗಂಡಸ್ರು ಅನ್ನೋದು ಲೆಕ್ಕಕ್ಕೇ ಇಲ್ದಂಗೆ ಆಗ್ಬಿಟೈಯ್ತ್ ಹೆಣ್ಣು ಮಕ್ಕಳಿಗೆ ಎಷ್ಟು ಸೀರಿಯಲ್ಲಿ ಮುಳುಗೋಗಿದಾರೆ ಟಿ ವಿಯಲ್ಲಿ ಹೆಣ್ಣು ಮಕ್ಕಳು ಅಂದರೆ ಅವ್ರ ಮಕ್ಕಳು ಎಲ್ಲೋಗಿದಾರೆ ಅಂತನೂ ಗೊತ್ತಾಗೋಲ್ಲ ಒಳಗಡೆ ಕುಕ್ಕರ್ ಸಿಡ್ದೋಗಿತ್ತು ಅಂತನು ಗೊತ್ತಾಗೋಲ್ಲ ಮಕ್ಕಳು ಹೊರಗಡೆ ಆಟಾಡ್ಕ್ಯಂಡ್ ಅವ್ರು ಏನು ಆಗ್ತಿದಾರ್ ಅಂತನೂ ಗೊತ್ತಾಗೋಲ್ಲ ಅಷ್ಟು ಇದಾಗಿ ಕುತ್ಕಂಡಿರ್ತಾರೆ ಹೆಣ್ಣು ಮಕ್ಕಳು ಟಿ ವಿ ಮುಂದೆ ಅವ್ರಿಗೆ ಯಾರು ಮಾತಾಡ್ಸಿದ್ರೂ ಪ್ರಜ್ಞೆ ಇರೋಲ್ಲ ಈ ಟಿ ವಿ ನೋಡ್ಕ್ಯಂಡು ಅಷ್ಟು ಇಂಟ್ರೆಸ್ಟಾಗಿ ಇದು ಮಾಡ್ಕ್ಯಂಡ್ ಹೋಗಿರ್ತಾರೆ ಅಲ್ಲ ಟಿ ವಿ ನೋಡಿ ನೋಡಿ ನೋಡಿ ಏನು ಆಗ್ತಾರೆ ಅವರು ಹೆಣ್ಣು ಮಕ್ಕಳು ಕಣ್ಗಳು ಏನಕ್ಕೆ ಬರ್ತವೆ ಕೇಳಿದರೆ ನನ್ನ ಕಣ್ಣು ನೋಯ್ತೈತೆ ತಲೆ ನೋಯ್ತೈತೆ ಅರೆ ಯಾಕೆ ನೋಯ್ತೈತೆ ಯಾವಾಗ್ಲೂ ಟಿ ವಿ ಮುಂದೆ ಕುತ್ಕಂಡ್ ನೋಡ್ತಿರ್ತಾರೆ ಅದಕ್ಕೆ ನೋಯ್ತವೆ ಅವು ಏನಕ್ಕೆ ಬರ್ಬೇಕ್ ಹೇಳು ಕಣ್ಣು ಪಸ್ಟು ಟಿ ವಿಗಳ್ನ ತೆಗ್ಸಿ ಹಾಕ್ಬಿಡ್ಬೋಕ್ ನೋಡಿರಿ